ಮಲೆನಾಡು ಪ್ರದೇಶದಲ್ಲಿ ಬಹಳಷ್ಟು ರೀತಿಯಲ್ಲಿ ನಾವು ಆ ತಂಪಗೆ ತಣ್ಣನೆ ಇರ್ತಕ್ಕಂಥ ವ್ಯವಸ್ಥೇನ ಕಾಣ್ತೇವೆ ಅಲ್ಲಿ ಒಂದಷ್ಟು ರೀತಿಯಲ್ಲಿ ಪಕ್ಷಿಗಳು ಹಕ್ಕಿಗಳು ಹಾರಾಟ ಕಾಣೋದನ್ನ ನಾವು ಬಯಸ್ತೇವೆ ಇಂತಹ ಪ್ರದೇಶದಲ್ಲಿ ನಾವು ಸುಮಧುರವಾದಂತಹ ಪಕ್ಷಿಗಳು ತನ್ನದೇ ಆದ್ತಕ್ಕಂಥ ಗಾನ ಕೋಗಿಲೆ ಮಧುರದಲ್ಲಿ ಕೋಗಿಲೆಗಳು ಕಾಣುತ್ತವೆ ಇಂತಹ ಗಾನ ಕೋಗಿಲೆಗಳು ನಾವು ಅವಾಗಾವಾಗ ಕಾಣಿಸ್ಬೋದು ಅದ್ರ ಅದರದ್ದೆ ಆಗಿರ್ತಕ್ಕಂಥ ಸಮಯದಲ್ಲಿ ತನ್ನದೇ ಆಗಿರ್ತಕಂಥ ಕ್ಷಣದಲ್ಲಿ ಸಮಯವನ್ನು ನೋಡಿಕೊಂಡು ಆ ಒಂದು ಶಬ್ದದ ಮೆಲುಕನ್ನ ತನ್ನದೇ ಆದಂಥ ಭಾವನೆಗಳನ್ನು ಕಾಣುತ್ತೆ ಆಹಾರವನ್ನು ಹುಡ್ಕೊಂಡು ಆಹಾರವನ್ನು ತಿಂದುಕೊಂಡು ಪರಿವಾರ ಜೊತೆಯಲ್ಲಿ ಮ ಸುಧಾರಿಸ್ಕೊಂಡು ಈ ಪ್ರದೇಶದಲ್ಲಿ ಕಾಣಿಸಿಕೊಳ್ವಂಥ ಹಕ್ಕಿಗಳೇ ಕೋಗಿಲೆಗಳು ಇಂತಹ ಕೋಗಿಲೆಗಳು ಇವನ್ನು ನಮ್ಮ ಜೊತೆಗೆ ಕಂಡಾಗ ನಾವೂ ಅದನ್ನು ನಿಬ್ಬೇರಗಿಸುತ್ತ ಕಣ್ಣನ್ನು ಕಣ್ಣು ಇಟ್ಟು ನೋಡುತ್ತಾ ತನ್ನದೇ ಆಗಿರ್ತ ಗಾನವನ್ನು ಕೇಳಿಸುತ್ತಾ ಆ ಆ ಮನಸಿನ ಇರ್ತಕ್ಕಂಥ ಇಲ್ಲಿ ಮನುಷ್ಯನ ತನ್ನ ಭಾವನೆಯನ್ನ ವ್ಯಕ್ತ ಪಡಿಸ್ಕೊಂಡು ತನ್ನದೇ ಆಗಿರ್ತ ಶಬ್ದದಲ್ಲಿ ಮನುಷ್ಯನೂ ಸಹ ವಿರುದ್ಧವಾಗಿ ಕೂಗಿದಾಗ ತನ್ನ ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ ಪಕ್ಷಿಗಳು ಮತ್ತು ಮನುಷ್ಯನ ಇರ್ತಕ್ಕಂಥ ವ್ಯತ್ಯಾಸಗಳು ಭಾಳ ಅಯೋಮಯವೆ ಏನಿಲ್ಲ ಆದರೆ ಸಂಬಂಧ ಬೆಳೆಸಿದಾಗ ಆ ಸಂಬಂಧದ ರೀತಿಯಲ್ಲಿಯೇ ಮನುಷ್ಯನ ಭಾವೆನೆಗಳು ಕಾಣುತ್ತೆ ಪಕ್ಷಿಗಳ ಭಾವವನ್ನ ಕಾಣಕ್ಬೋದು ಅನ್ನೋದು ಯೋಚ್ನೆ ಮಾಡುತ್ತೆ ಇತ್ತೀಚಿನ ದಿನದಲ್ಲಿ ತ ಮನೆಗಳಲ್ಲಿ ಸಹ ಪಕ್ಷಿಗಳು ಕಾಣುವಂಥದ್ ನಾವು ನೋಡಿದ್ದೇವೆ ಮನೆಗಳಲ್ಲಿ ಸಹ ಲವ್ ಬರ್ಡ್ಸ್ ಅಂತ ನಾವು ಪದವನ್ನು ಬಳಸ್ತೇವೆ ಪ್ರೀತಿ ಹಕ್ಕಿಗಳು ಅಂತ ನಾವು ಏನೇನು ನಾವು ಕರಿತೇವೇ ಮನೆಯಲ್ಲಿ ಸಹ ಸಾಕೋದನ್ನು ಪೋಷಣೆ ಮಾಡೋದನ್ನ ಅನೇಕ ರೀತಿಯಲ್ಲಿ ನಾವು ಅನೇಕ ಮನೆಗಳಲ್ಲಿ ಸಹ ನಾವು ಕಾಣುತ್ತಾ ಬಂದಿದ್ದೇವೆ ಇಂಥಾ ಪಕ್ಷಿಗಳು ನಮಗೆ ಕಾಣೋದು ಸಹಜ ಆದರೆ ಪ್ರಕೃತಿಯಲ್ಲಿ ಸಿಗುವಂಥ ಪಕ್ಷಿಗಳು ಕೋಗಿಲೆ ಆಗಿರ್ಬೋದು ಕಾಗೆ ಆಗಿರ್ಬೋದು ಗುಬ್ಬಚ್ಚಿ ಆಗಿರ್ಬೋದು ಇನ್ನೂ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದು ಬಂದಿರುವಂತಹ ಪಕ್ಷಿಗಳು ಆ ಸಮಯಕ್ಕೆ ಮಾತ್ರ ಕಾಣಿಸ್ಕೊಳ್ಳುತ್ತೆ ಇಂತಹ ಸಮಯದಲ್ಲಿ ನಾವು ಅನೇಕ ರೀತಿಯಲ್ ನೋಡ್ಬೋದು ಕೋಗಿಲೆ ಕೋಗಿಲೆ ಬೆಳಗ್ಗೆ ಆರು ಆರುವರೆ ಸಮಯದಲ್ಲಿ ನಾವು ಶಬ್ದದ ಮುಖಾಂತ್ರ ಕಾಣುವುದನ್ನ ನಾವು ನೋಡ್ತೇವೆ ಕೇಳಿಸೋದು ಮುಖಾಂತ್ರ ನಾವು ಕಾಣ್ತೀವಿ ಇಂತಹ ಅಲ್ಲಿ ಕಂಡಾಗ ಆ ಕ್ಷಣದಲ್ಲಿ ಕಂಡಾಗ ಆ ಒಂದು ಇಹ ಈ ವ್ಯವಸ್ಥೆಯಲ್ಲಿ ನಾವು ಆ ಸಮಯವನ್ನ ನೋಡಿ ನಾವು ಪ್ರತ್ಯಕ್ಷವಾಗಿ ಕಾಣ್ದಾಗ ಸುಮಧುರವಾದಂತಹ ಶಬ್ದದ ಮೆಲುಕನ್ನ ನಾವು ಕಾಣ್ತೀವಿ ಅದರ ಜೊತೆ ನಾವು ಬಂಧುತ್ವವನ್ನ ಬಾಂಧವ್ಯವನ್ನು ನೇರವಾಗಿ ಇಟ್ಕೊಳ್ತೇವೆ ಶಬ್ದವನ್ನು ಕುಹೂ ಅಂತಹ ಆ ಪಕ್ಷಿ ಕೇಳಿದಾಗ ನಾವು ಇಲ್ಲಿ ಸಹ ನಾವು ನೆಲದ ಮೇಲೆ ನಿಂತುಕೊಂಡು ಕುಹೂ ಅಂತ ಶಬ್ದ ಕೇಳಿದಾಗ ಇಬ್ಬರ ಪರಸ್ಪರ ಇರ್ತಕ್ಕಂತಹ ಒಡನಾಡಿಯ ಶಬ್ದಗಳು ಒಂದೇ ಭಾವದ ರೀತಿಯಲ್ಲಿ ಬರುತ್ತೆ ಒಂದೇ ರಾಗದಲ್ಲಿ ಕೇಳಿದಾಗ ನಮ್ಮದು ನಮ್ಮ ಒಂದು ಮನುಷ್ಯನ ಮತ್ತು ಪಕ್ಷಿಯ ಕೋಗಿಲೆಯ ಪಕ್ಷಿಯ ನಿರಂತರವಾಗಿ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳೋದು ನಾವು ಕಾಣ್ತಾ ಇರ್ತೀವಿ ಇಂತಹ ಪಕ್ಷಿಯು ನಮ್ಮ ಅನೇಕ ರೀತಿಯಲ್ಲಿ ಸಮಯದಲ್ಲಿ ಕಾಣ್ತೀವಿ ಕೋಗಿಲೆ ಕುಹೂ ಕುಹೂ ಮನುಷ್ಯನು ಸಹ ಅದೇ ರೀತೀಲಿ ಸಹ ಕುಹೂ ಕುಹೂ ಶಬ್ದದ ಕಾಣ್ತಾ ಹೋಗ್ತಾ ಇರ್ತೇವೆ ನಮ್ಮ ಅನೇಕ ಪಕ್ಷಿಗಳು ಕಾಣ್ತಾ ಇರ್ತೇವೆ ಆದ್ರೂ ಸಹ ಪಕ್ಷಿಯಲ್ಲಿ ಗುಬ್ಬಚ್ಚಿ ಆಗಿರ್ಬೋದು ನಮಗೆ ತುಂಬ ಪ್ರೀತಿ ಪಾತ್ರವಹಿಸುವಂತಹ ಗುಬ್ಬಚ್ಚಿ ಮನೆ ಅಂಗಳದಲ್ಲಿ ಸಿಗುವಂಥ ಗುಬ್ಬಚ್ಚಿ ಮನೆಯ ಪಕ್ಕದಲ್ಲೇ ಗಿಡದ ಮೇಲೆ ಕೂರುವಂತಹ ಗುಬ್ಬಚ್ಚಿ ಮನೆಯ ಅಂಗಳದಲ್ಲಿ ಬಂದು ಪಿಸುಗುಡುವಂಥ ಗುಬ್ಬಚ್ಚಿ ನಮಗೆ ಅದೆಷ್ಟೋ ಆನಂದ ತರುವಂತಹ ಆ ಪಕ್ಷಿ ಇವತ್ತು ನಮಗೆ ಆ ಚಿಕ್ಕ ಚಿಕ್ಕದಾಗಿ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತ ಕಿಸಿ ಕಿಸಿ ಅಂತ ಒಂದು ರೀತಿಯಲ್ಲಿ ಶಬ್ದ ಮಾಡುತ್ತ ಇಡೀ ನಮ್ಮ ಮನೆ ಅಂಗಳದಲ್ಲಿ ಸುತ್ತಾಡ್ಕೊಂಡು ತನ್ನ ಜಗತ್ತನ್ನೆ ತನಗೆ ಸ್ವೀಕಾರ ಮಾಡ್ಕೋಳೊ ರೀತಿಯಲ್ಲಿ ಇವತ್ತು ಆ ಪಕ್ಷಿಯಲ್ಲಿ ನಾವು ಗುಬ್ಬಚ್ಚಿಯಲ್ಲಿ ಕಾಣ್ತೇವೆ ಅದರಲ್ಲು ಸಹ ಕಾಗೆ ಕಾಗೆ ಮಹತ್ತರವಾದಂತಹ ಕಾಗೆ ಕಾವ್ ಕಾವ್ ಅಂತ ಹುಡುಕಿ ಬಂದು ತನ್ನದೇ ಕಾಳು ಸಿಕ್ಕಿದಾಗ ತನ್ನ ಪರಿವಾರನ್ನು ಕರೆದುಕೊಳ್ಳುತ್ತೆ ಆ ಶಬ್ದ ಆ ಕಾಗೆ ಕೊಡುತ್ತೆ ಆ ಕಾಗೆ ಕಂಡಾಗ ಒಂದಷ್ಟು ಕಾಗೆಯ ಪರಿವಾರ ಕರೀಲಿಕ್ಕೆ ಸಾಧ್ಯವಾದಂಥ ಪ್ರಯತ್ನದಲ್ಲಿ ಕಾವ್ ಕಾವ್ ಕಾವ್ ಕಾವ್ ಅಂತ ನಾಲ್ಕೈದು ಬಾರಿ ಕೂಗಿದಾಗ ತನ್ನ ಪರಿವಾರ ಕರೆದುಕೊಂಡು ತನದೇ ಕುಟುಂಬ ರೀತಿಯಲ್ಲಿ ಅದನ್ನ ಆಹಾರನ ಸ್ವೀಕಾರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸಹಕಾರ ನೀಡುತ್ತೆ ಹೀಗೆ ಇನ್ನೊಂದು ಮತ್ತೊಂದು ಪಕ್ಷಿ ನೋಡಿದಾಗ ನಮಗೆ ಒಂದಷ್ಟು ಮನೆ ಮುಂದುಗಡೆ ಇರ್ತಕ್ಕಂಥದು ಪಕ್ಷಿಗಳು ಸಣ್ಣ ಸಣ್ಣ ಪಕ್ಷಿಗಳು ಅದೇ ರೀತಿಯಲ್ಲಿ ಚಿಟ್ಟೆಗಳು ಸ್ವರ್ಶ ಮಾಡ್ಕೊಂಡು ಹೋಗ್ತಿರುತ್ತೆ ಚಿಕ್ಕ ಚಿಕ್ಕ ಗಿಡಗಳ ಬಣ್ಣ ಬಣ್ಣದ ಹೂವಿನ ಗಿಡಗಳ ಮಧ್ಯೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹಾರಾಡ್ಕೋಬಂದು ಶಬ್ದ ಮಾಡದ ಹಾಗೆ ರೀತಿಯಲ್ಲಿ ತನ್ನ ಪ ಇದು ರೆಕ್ಕೆ ಪುಕ್ಕೆಗಳ ನಡುವೆ ಬಣ್ಣವನ್ನು ಆಕರ್ಷಿಸಿ ಕೊಡೋ ಮುಖಾಂತ್ರ ಮನುಷ್ಯನ ಕಣ್ಣಿಗೆ ತಂಪಾಗಿ ನೀಡುವಂಥ ಮುಖಾಂತ್ರ ಈ ಒಂದು ಚಿಟ್ಟೆಗಳು ಸ್ವರ್ಶವಾಗಿ ಕಾಣುತ್ತೆ ಅದೇ ರೀತೀಲಿ ಮಿಡತೆಗಳು ಮಿಡತೆಗಳು ಸಣ್ಣ ಸಣ್ಣ ಮಿಡತೆಗಳು ಸಹ ನಮ್ಮ ಕಣ್ಣಿಗೆ ಕಾಣುತ್ತೆ ಈ ಒಂದು ಮಿಡತೆಗಳು ಪಕ್ಷಿಗಳು ಚಿಟ್ಟೆಗಳು ಎಲ್ಲವೂ ಸಹ ಜೈವವಿದ್ಯಮಯ ನಮ್ಮ ಎದುರಾಗಿ ಬಂದುನಿಂತಾಗ ಆ ಒಂದು ಸ್ವರ್ಶವನ್ನು ನೀಡಿದಾಗ ಸ್ವರ್ಶ ಅಂತ ಯಾಕೆ ಅಂತ್ಹೇಳಿದ್ರೆ ಆ ಮನಸ್ಸಿನ ಭಾವವನ್ನು ತುಣುಕುಗೊಳುತ್ತೆ ಆ ತನವನ್ನು ನಿವಾರಣೆ ಮಾಡುತ್ತೆ ಇಂತಹ ಒಂದು ನಿವಾರಣೆ ಮಾಡುವಂಥಹ ಪಕ್ಷಿಗಳು ನಮ್ಮ ಮನೆಯ ಮುಂದೆ ನಮ್ಮ ಮನೆಯ ಅಂಗಳದಲ್ಲಿ ಭಾಳಷ್ಟು ರೀತಿಲಿ ಸ್ವರ್ಶವನ್ನು ಕೊಡುತ್ತೆ ಹೀಗೆ ನಮಗೆ ಅನೇಕ ರೀತಿಯಲ್ಲಿ ನಮಗೆ ಸದೃಶ್ಯವಾಗಿ ಕಾಣದಾ ಆಗ ನಮ್ಮ ಲವಲವಿಕೆ ಕಂಡಾಗ ಮನಸ್ಸಿನ ಉಲ್ಲಾಸವನ್ನ ತರಿಸೋದು ಈ ಒಂದು ಹಕ್ಕಿಗಳಿಂದ ಪಕ್ಷಿಗಳಿಂದ ಅನೇಕ ರೀತಿಯ ಜೈವ ವೈವಿಧ್ಯಮಯಿಂದ ನಮಗೆ ಭಾಳಷ್ಟು ರೀತೀಲಿ ಸ್ವರ್ಶವನ್ನು ಕಾಣುತ್ತೆ ಹಾಗಾಗಿ ನಾವು ಒಂದಷ್ಟು ಪಕ್ಷಿಗಳ ಬಗ್ಗೆ ವಿಸ್ತಾರಗೊಳಿಸುತ್ತಾ ಹೋದರೆ ನಮ್ಗೆ ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಇವತ್ತು ನಮಗೆ ಆಮೇಲೆ ಕಣ್ಣಿಗೆ ಕಾಣೋದು ಮುಂದಿನ ದಿನದಲ್ಲಿ ಒಂದಷ್ಟು ಇನ್ನೂ ಹೆಚ್ಚಾಗಿ ನಾವು ಪಕ್ಷಿಗಳನ್ನು ಕಾಣುವಂಥದ್ದು ಬಯಕೇನ ಸ ಮಾಡ್ಕೊತಿವಿ ಮುಂದಿನ ಪೀಳಿಗೆಗೂ ಸಹ ಮಕ್ಕಳಿಗೆ ಸಹ ಉಳಿಬೇಕಾದರೆ ಆ ಪಕ್ಷಿಗಳನ್ನು ಸಂರಕ್ಷಣೆ ಸಹ ನಮಗೆ ಬಹಳ ಮುಕ್ಯ ಪಾತ್ರವಹಿಸುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್